ನಾವು ಕೊಪ್ಪಳ ಜಿಲ್ಲೆಯಲ್ಲಿ ವಾಸವಾಗೀವಿ ನಾವೇನಂತಂದ್ರೆ ಇಲ್ಲಿ ಒಂದು ಕೆಲ್ಸದಮೇಲೆ ಕೊಪ್ಪಳದಾಗದ್ದೀವಿ ನಾವು ಹಬ್ಬ ಹುಣ್ಣಿಮೆಗೆಲ್ಲ ನಾವು ನಮ್ಮ ಹಳ್ಳಿಗೆ ಹೋಗ್ತೀವಿ ಹಳ್ಳಿ ಅಂದರೆ ಬೇಲೂರು ಅಂತಹೇಳಿ ಅದು ಬಾಗಲಕೋಟೆ ಡಿಶ್ಟಿಕ್ ಒಳಗೆ ಬರತ್ತೆ ಅಲ್ಲಿಗೆ ಹೋಗ್ತೀವಿ ಯಾಕೆಂದ್ರೆ ನನ್ನ ಮಗನು ಬಹಳ ಹಳ್ಳಿಯಂದ್ರೆ ಭಾಳ ಇಷ್ಟಪಡ್ತಾನೆ ಮತ್ತೆ ನಮ್ಮ ಮನಿಯವ್ರದ್ದು ಅಲ್ಲೆ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಅದೆ ಹಾಗಾಗಿ ನಾವು ಹಬ್ಬಕ್ಕೊಮ್ಮೆ ಅಲ್ಲಿಗೆ ಹೋಗ್ತೀವಿ ಹಬ್ಬ ಅಂತಂದರೆ ಗಣೇಶನ್ನ ಕೂರಿಸ್ತೀವಿ ಗಣೇಶನ ಕೂರಿಸಿ ಐದು ದಿನ ಅಲ್ಲಿ ಆ ಒಂದು ಕಾರ್ಯಕ್ರಮ ಆಚರಣೆ ಮಾಡಿ ಖುಷಿಯಾಗಿ ಕಡಬುಂಡು ಎಲ್ಲ ಬರ್ತೀವಿ ಮತ್ತೆ ನಾಗರಪಂಚಮಿಗೆಲ್ಲ ಹೊಲಕ್ಕೆ ಚರಗಾ ಅಂತ ಹೇಳ್ತಾರೆ ನಮ್ಮಲ್ಲಿ ಹೊರಗೆ ಹೊಲಗಳಿಗೆಲ್ಲಾ ಬುತ್ತಿ ಕಟ್ಕೊಂಡು ಹೋಗಿ ಬಂಡಿ ಒಳಗೆ ಕೂತ್ಕೊಂಡು ಎಲ್ಲರು ಹೋಗಿ ಅಲ್ಲಿ ವ ಹೊಲದೊಳಗೆ ಒಂದಿಷ್ಟು ಒಂದು ಐದು ಕಲ್ಲಿಟ್ಟು ಪೂಜೆ ಮಾಡಿ ಅದಕ್ಕೆ ಎಡೆ ಹಿಡಿದು ಮತ್ತೆ ನಾವು ತೊಗೊಂಡು ಎಲ್ಲ ಹೋಗಿರ್ತೀವಲ್ಲ ಅಷ್ಟೆಲ್ಲ ಸಾಮಾನುಗಳಿರುತ್ತಾವಲ್ಲ ಅಡ್ಗೆ ಊಟ ಅನ್ನ ಹೋಳ್ಗೆ ತುಪ್ಪ ಪಲ್ಯ ಕಡಬು ಇವೆಲ್ಲವನ್ನು ಒಂದು ಬೊಗಣಿ ಒಳಗೆ ಹಾಕಿ ಅದೆಲ್ಲನು ಸ್ ಚೆಲ್ಲಾಡಿಸ್ತೀವಿ ಹುಲಿಗ್ಯೊ ಚಳಂಬುರ್ಗ್ಯೊ ಹುಲಿಗ್ಯೊ ಚಳಂಬುರ್ಗ್ಯೊ ಅಂತಹೇಳಿ ಹೊಲದ ಸುತ್ತೆಲ್ಲ ಅಡ್ಡಾಡ್ತೀವಿ ಅಡ್ಡಾಡಿ ಒಂದೊಂದು ಒಂದೊಂದು ತುಣುಕ್ ತುಣುಕ್ ತುಣುಕ್ ಎಲ್ಲ ಹೊಲದ ತುಂಬ ಅದನ್ನೆಲ್ಲ ಭೂಮಿ ತಾಯಿಗೆ ಸಮರ್ಪಣೆ ಮಾಡ್ತೀವಿ ಸಮರ್ಪಣೆ ಆದಮೇಲೆ ಮತ್ತೆ ವಾಪಾಸ್ಸು ಬಂದು ಎಲ್ಲರು ದುಂಡಾಗಿ ಕೂತುಕೊಂಡು ತಟ್ಟೆ ಹಿಟ್ಕೊಂಡು ಊಟ ಮಾಡ್ತೀವಿ ನಕ್ಕೊಂಡು ಹಾಡಿಕೊಂಡು ಎಲ್ಲ ಊಟ ಮಾಡಿ ನಂತರ ಕಡಲೆ ಎಲ್ಲ ಬೆಳ್ದಿರ್ತಾವೆ ಕಡ್ಲೆ ಬೀಜ ಎಲ್ಲ ದಪ್ಪಗಿರ್ತವೆ ಆಗ ಅವ್ನ ಎಲ್ಲರು ಬೀಜ ಇದ್ದಿದ್ದೆಲ್ಲ ಗಿಡ ನೋಡಿಕೊಂಡು ಕಡ್ಲೆ ಕಿತ್ತುಕೊಂಡು ಮತ್ತೆ ನನಗಿಷ್ಟು ನಿನಗಿಷ್ಟು ಅಂತ್ಹೇಳಿ ಒಂದೊಂದು ದೊಡ್ಡ ದೊಡ್ಡ ಚೀಲನೇ ತಗೊಂಡು ಬರ್ತೀವಿ ತುಂಬ್ಕೊಂಡು ಬಂಡಿ ಒಳಗೆ ಕೂತ್ಕೊಂಡು ಮತ್ತೆ ಮನಿಗೆ ಬರ್ತೀವಿ ಮನಿಗೆ ಬಂದಮೇಲೆ ಮತ್ತವು ಎಲ್ಲ ಕಡ್ಲೆ ಬೀಜ ಎಲ್ಲ ಬಿಡಿಸಿ ಮತ್ತವನ್ನು ಹಂಚೊಳಗೆ ಹುರಿದು ಮತ್ತೆ ರಾತ್ರಿ ಎಲ್ಲ ಎಣ್ಣೆ ಖಾರ ಹಾಕ್ಕೊಂಡು ಕೂತ್ಕೊಂಡು ತಿಂತೀವಿ ಹೀಗೆ ಹಬ್ಬದ ಕಡೆ ನಾವು ಅಲ್ಲಿ ಹೋಗಿ ಬರ್ತೀವಿ ಅಲ್ಲದೇನೆ ಮತ್ತೆ ಫಸಲು ಬಂದಿರ್ತೈತೆ ಫಸಲು ಬಂದಾಗ ಮತ್ತೆ ಹೋಗಿ ಅಲ್ಲಿ ಆಳು ಬಂದಿರ್ತಾವೆ ಆಳು ಇರ್ತಾವೆ ಆಳು ಕರ್ಕೊಂಡು ಹೊಲಕ್ಕೆ ಹೋಗ್ತೀವಿ ಯಾಕಂದ್ರೆ ಮನೆ ಒಳಗೆ ಒಬ್ರು ಇಬ್ರಾದ್ರೆ ಸಾಕಾಗಂಗಿಲ್ಲ ರಾಶಿ ಮಾಡೋ ಕಾಲಕ್ಕೆ ನಾವು ಹೋಗ್ತೀವಿ ಹೋಗಿ ಆಳಿನ ಜೊತೆಗಿದ್ದು ಮತ್ತೆ ಆಳು ಹೆಂಗೆ ಕೆಲಸ ಮಾಡ್ತವೆ ಏನು ಅಂತಹೇಳಿ ನೋಡಿ ಮತ್ತೆ ಅವ್ರಿಗೆ ಬುತ್ತಿ ಗಿತ್ತಿ ಬೇಕಾತಂತಂದ್ರೆ ಬುತ್ತಿ ತಗೊಂಡು ಹೋಗೋದು ಆಮೇಲೆ ಚಾ ಬೇಕಾದ್ರೆ ಚಾ ತೊಗೊಂಡು ಹೋಗೋದು ಕೊಡೋದು ಎಲೆ ಅಡಿಕೆ ತೊಗೊಂಡು ಹೋಗೋದು ಕೊಡೋದು ಇವೆಲ್ಲ ನಾವು ಮಾಡ್ತಿರ್ತೀವಿ ಮತ್ತೆ ಅಲ್ದನೆ ಮತ್ತೆ ವರ್ಷಕ್ಕೊಮ್ಮೊಮ್ಮೆ ಜಾತ್ರೆ ನಡಿತಾವಲ್ಲಿ ದ್ಯಾಮಮ್ಮನ ಜಾತ್ರೆ ದೊಡ್ಡ ಜಾತ್ರೆ ಆ ದ್ಯಾಮಮ್ಮನ್ದು ದುರ್ಗಮ್ಮನದು ಜಾತ್ರೆ ಭಾಳ ನಮ್ಮನೆ ಮುಂದೆ ಹಸೆ ಅಡ್ಡಾಡ್ತಾರೆ ಅಲ್ಲಿ ಭಾಳ ಛಂದ ಮಾಡ್ತಾರೆ ಪ್ರತೀ ಮನೆಗೂ ಬಂದು ಆ ದೇವಿ ಬಂದು ಉಡಿ ತುಂಬಿಸ್ಕೊಂಡು ನಮ್ಮದೇನು ಕಷ್ಟಗಳು ನಿವಾರಣೆ ಆಗಲಿ ಅಂತಹೇಳಿ ಆಶೀರ್ವಾದ ಮಾಡಿ ಹೋಗ್ತಾಳೆ ಆವಾಗ ನಾವು ಪ್ರತಿ ಒಬ್ರು ಖುಷಿಯಾಗ್ತೀವಿ ಅದು ನೋಡಿ ಎಲ್ಲರ ಆಶೀರ್ವಾದ ತಗೊತೀವಿ ಆಶೀರ್ವಾದ ತಗೊಂಡು ಮತ್ತೆ ಖುಷಿಯಾಗಿ ಮತ್ತೆ ವಾಪಾಸ್ಸು ಬರ್ತೀವಿ ಮತ್ತೆ ಬಂದು ನಮ್ಮ ನಗರದೊಳಗಡೆ ಮತ್ತೆ ಆ್ಯಸ್ ಇಟ್ ಈಸ್ ನಾವೇನು ದಿನನಿತ್ಯದ ಕೆಲ್ಸಗಳನ್ನು ಮಾಡ್ತಯಿರ್ತೀವಿ ಹಾಗೆ ಮತ್ತೆ ಪಂಚಮಿ ಅಂತ ಬರುತ್ತೆ ಪಂಚಮಿ ಒಳಗಡೆ ಉಂಡೆ ಕಟ್ಟುವಂತ ಹಬ್ಬ ಆವಾಗ ವಿಧ ವಿಧ ಉಂಡೆ ಅಂತಂದರೆ ನಾಗರಪಂಚಮಿ ನಾಗರಪಂಚಮಿ ಒಳಗೆ ನಾಗಪ್ಗೆ ಹಾಲು ಹಾಕ್ತೀವಿ ಎಲ್ಲರು ಸೇರಿ ನಾಗಪ್ಪಗೆ ಹಾಲು ಹಾಕ್ತೀವಿ ಹೆಂಗಪ್ಪ ಅಂತಂದ್ರೆ ಹೊಲ್ದಾಗೆ ಬನ್ನಿ ಗಿಡದು ಕೆಳಗೆ ನಾಗಪ್ಪ ಇರ್ತತೆ ನಮ್ಮನೆ ಒಳಗಡೆ ನಾವು ಹೋಗಿ ಎಲ್ಲರು ಥರ ಥರದ ಉಂಡಿಗಳು ಮಾಡಿಕೊಳ್ತೀವಿ ಸಜ್ಜೆ ರೊಟ್ಟಿ ಮಾಡ್ಕೊತೀವಿ ಪಲ್ಯ ಬದ್ನಿಕಾಯಿ ಎಣ್ಣೆ ಬದ್ನಿಕಾಯಿ ಪಲ್ಯ ಚಟ್ನಿ ಗುಳ್ಳ ಚಟ್ನಿ ಅಗ್ಸೆ ಚಟ್ನಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ಇವೆಲ್ಲ ಚಟ್ನಿ ಮಾಡಿಕೊಂಡು ಆಮೇಲೆ ಸಂಡ್ಗೆ ಎಲ್ಲ ಕರಕೊಂಡು ರೊಟ್ಟಿ ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿ ಆ ರೊಟ್ಟಿ ತಗೊಂಡು ಮಾವೆಲ್ಲ ತಗೊಂಡು ಹೋಗಿ ಬುತ್ತಿ ಕಟ್ಕೊಂಡು ಹೋಗಿ ಅಲ್ಲಿ ನಾಗಪ್ಗೆ ಎಲ್ಲರು ಕೂಡಿ ಒಂದು ಹಳದಿ ದಾರ ಹಾಕಿ ಗೆಜ್ಜಿ ವಸ್ತ್ರ ಹಾಕಿ ಆತ್ಗೆ ಹಾಲು ಹಾಕ್ತೀವಿ ಹಾಲು ಎರಿತೀವಿ ಎಲ್ಲರು ಕೂಡಿ ಹಾಲು ಎರೆದು ಮತ್ತೆ ಉಂಡೆ ಎಲ್ಲ ನೈವೇದ್ಯ ಮಾಡ್ತೀವಿ ನೈವೇದ್ಯ ಮಾಡಿಕೊಂಡು ಮತ್ತೆ ಅಲ್ಲಿಂದ ಊಟ ಮಾಡ್ತೀವಿ ಎಲ್ಲರು ಊಟ ಮಾಡಿಕೊಂಡು ವಾಪಾಸ್ಸು ಬರ್ತೀವಿ ಹಿಂಗೆ ಯಾವಯಾವಾಗ ಹಬ್ಬ ಇರುತ್ತೊ ಆವಾಗವಾಗೆಲ್ಲ ಹೋಗಿರ್ತೀವಿ ಆಮೇಲೆ ಜೋಕಾಲಿ ಕಟ್ತಾರೆ ಜೋಕಾಲಿ ಒಳಗೆ ಪ್ರತಿ ಒಬ್ಬರು ದೊಡ್ಡ ದೊಡ್ಡ ಗಿಡದ ಕೆಳಗೆಲ್ಲ ಜೋಕಾಲಿ ಕಟ್ಟಿರ್ತಾರೆ ಅಲ್ಲಿ ಜೂಜೆಲ್ಲ ಆಡ್ತಾರೆ ಏನಂತಂದ್ರೆ ಗಿಡದೊಳಗಡೆ ಕೊಬ್ರಿ ಬಟ್ಲು ಉತ್ತುತ್ತಿ ಕಟ್ಟಿ ಇಳಿ ಬಿಟ್ಟಿರ್ತಾರೆ ಯಾರು ಜಾಸ್ತಿ ಜೀಕಿ ಅದನ್ನು ಹಿಡಿತಾರೊ ಅವರಿಗೆ ಅದು ಅವ್ರು ಪಸ್ಟ್ ಬಂದಂಗೆ ಬಾಯಿಂದ ಅದನ್ನು ಕಿತ್ಕೊಂಡು ಬಂದೊರು ಅದನ್ನು ಭಾ ಪಸ್ಟ್ ಬಂದಂಗೆ ಅವರಿಗೆ ಆ ಕೊಬ್ಬರಿ ಬಟ್ಲು ಕೊಡ್ತಾರೆ ಮತ್ತ ಒಂದಿಷ್ಟು ಕಾಣಿಕೆ ಅಂತಿರ್ತೆ ಅಂದ್ರೆ ಇಷ್ಟಿಷ್ಟು ರೊಕ್ಕ ಅಂತಿರ್ತತೆ ಅಷ್ಟು ರೊಕ್ಕ ಕೊಡ್ತಾರೆ ಹೀಗೆ ಆ ಒಂದು ಪಂಚಮಿ ಹಬ್ಬಕ್ಕು ಕೂಡ ಹೋಗಿ ಬರ್ತೀವಿ ಆಮೇಲೆ ಬನ್ಶಂಕ್ರಮ್ಮನ ಜಾತ್ರೆ ಬರುತ್ತೆ ಬನ್ಶಂಕ್ರಮ್ಮನ ಜಾತ್ರೆ ಬಂದಾಗೂ ಕೂಡ ನಾವು ಇಲ್ಲಿಂದ ಕೊಪ್ಪಳದಿಂದ ಹೋಗ್ತೀವಿ ಹೋಗಿ ಪ್ರತೀ ಊರಿಂದನು ಬಂದಿರ್ತಾರೆ ಅಲ್ಲಿ ಜನ ಅಂದ್ರೆ ಅಕ್ಕಪಕ್ಕದವರೆಲ್ಲ ಮ ಇವ್ರನ್ನೆಲ್ಲ ಕರ್ಸಿರ್ತಾರೆ ಅಕ್ಕಪಕ್ಕದವರು ಮಕ್ಕಳನ್ನು ಹೆಣ್ಮಕ್ಳು ಎಲ್ಲೆಲ್ಲಿ ಕೊಟ್ಟಿರ್ತಾರೊ ಆ ಹೆಣ್ಮಕ್ಕಳನೆಲ್ಲ ಹಬ್ಬಕ್ಕೆಲ್ಲ ಕರ್ಸಿರ್ತಾರೆ ಅವ್ರಿಗೆಲ್ಲ ಉಡಿ ತುಂಬಿ ಉಡಿ ಹಾಕಿ ತಮ್ಮ ತಮ್ಮ ಊರಿಗೆಲ್ಲ ಕಳಸ್ತಾರೆ ಆ ಸನಬ ಸಂದರ್ಭದೊಳಗೆ ಮನೆ ಒಳಗೆಲ್ಲ ಗಿಜಿ ಗಿಜಿ ಗಿಜಿ ಗಿಜಿ ಅಂತಿರ್ತತೆ ಮನೆ ತುಂಬಿ ಮಲಗಕೆ ಜಾಗ ಇರ್ಲಾರ್ದಂಗೆ ಆಗಿರ್ತತೆ ಅಷ್ಟು ಜನ ಬಂದಿರ್ತಾರೆ ಎಲ್ಲ ಕಡೆಯಿಂದ ಕರ್ಸಿರ್ತಾರೆ ಜಾತ್ರೆಗೆ ಆ ಜಾತ್ರೆ ಏನಂತಂದ್ರೆ ನಾಟಕ ಆಮೇಲೆ ಬಳೆ ಅಂಗಡಿ ಮ ಮಿಠಾಯಿ ಅಂಗಡಿ ಎಲ್ಲ ರೀತಿಯ ಅಂಗಡಿಗಳು ಅಲ್ಲಿಗೆ ಬಂದಿರ್ತಾವೆ ನಾವು ಹೋಗಿ ಒಂದು ಎರಡರಿಂದ ಮೂರು ದಿನ ಅಲ್ಲಿ ಇರ್ತೀವಿ ಇದ್ದು ಪ್ರತಿ ಒಂದು ದಿನನು ಬೇರೆ ಬೇರೆ ಅಡಿಗೆಗಳೆಲ್ಲ ಮಾಡಿ ಊಟ ಮಾಡ್ತೀವಿ ಎಲ್ಲರು ಕೂತ್ಕೊಳ್ತೀವಿ ಎಲ್ಲರು ಕಲಿತೀವಿ ಆ ಟೈಮ್ನೊಳ್ಗೆ ಪ್ರತಿ ಒಬ್ಬರು ಎಲ್ಲೆಲ್ಲೊ ಒದೊಂದ್ ಕಡೆ ಎಲ್ಲ ಇರ್ತೀವಿ ಬರೀ ಫೋನ್ನ್ಯಾಗೆ ನಮ್ಮದು ಮಾತುಕತೆ ಇರ್ತತೆ ಆದ್ರೆ ಆ ಟೈಮ್ನೊಳಗೆ ಎಲ್ಲರು ಒಂದುಕಡೆ ಸೇರಿ ಕೂತುಕೊಂಡು ಮಾತಾಡಿ ಅವ್ರ ಜೊತಿಗೆ ಇದನ್ನು ಮಾಡಿ ಖುಷಿ ಖುಷಿ ಆಗಿ ಇದ್ದು ಮತ್ತೆ ವಯಸ್ಸಾದಂತ ಆ ಅಮ್ಮ ಅಜ್ಜ ಇದಾರ ಅವ್ರಿಗೆ ಆರೈಕೆ ಮಾಡೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ಒಂದೊಂದುಸಲ ಜಾತ್ರೆ ಮುಗದ್ಮ್ಯಾಲೆ ಬಂದರು ಕೂಡಾ ನಾವು ಏನಾದರು ಅವ್ರಿಗೆ ಹುಷಾರಿಲ್ಲ ಅಮ್ಮಗೆ ಅಜ್ಜಿಗೆ ಹುಷಾರಿಲ್ಲ ಅಂದ್ರೆ ಅತ್ತೆ ಮಾವಗ ಹುಷಾರಿಲ್ಲ ಅಂದ್ರೆ ಹೋಗ್ತೀವಿ ಹೋಗಿ ಎರಡು ದಿನ ಇದ್ದು ಅವ್ರಿಗೆ ಬಾದಾಮಿಗೆ ಹೋಗಿ ಆಸ್ಪೆಟ್ಲಗೆ ಹೋಗಿ ತೋರಿಸ್ಕೊಂಡು ಅವರು ಆರೈಕೆ ಮಾಡಿ ಅನಂತರ ಮತ್ತೆ ವಾಪಾಸ್ಸು ಊರಿಗೆ ಬಂದು ಅವ್ರು ಜೊತೆಗಿದ್ದು ಅವ್ರ್ಗೆ ಏನೇ ತೊಂದರೆ ಆಗ್ಲಾರ್ದಂಗೆ ನೋಡಿಕೊಂಡು ಹಣದ ತೊಂದರೆ ಆಗ್ಲಾರ್ದಂಗೆ ಕೇಳಿ ಅವ್ರು ಏನೇನು ಊಟಕ್ಕು ತೊಂದರೆ ಆಗ್ಲಾರ್ದಂಗೆ ಕೇಳಿ ಅಂದ್ರೆ ಬೇರೆ ನಮ್ಮ ಮೈದುನದವ್ರೆಲ್ಲ ಇರ್ತಾರೆ ಅಂದ್ರೆ ಸಣ್ಣ ತಮ್ಮಗುಳೆಲ್ಲ ಇರ್ತಾರೆ ನಮ್ಮ ಮನೆಯೋರು ಅಣ್ಣ ತಮ್ಮಂದಿರೆಲ್ಲ ಐದು ಜನ ಇದಾರ ಆ ಐದು ಜನ್ರೊಳಗೆ ಇವರು ಮೂರನೆದೋರು ಮೂರ್ನೆದೋರು ಇದಾರ ಅದ್ರೊಳಗೆ ಇವರು ಖುಷಿಯಾಗಿ ಆ ತಂದೆ ತಾಯಿನ ನೋಡ್ಕೊಬೇಕು ಅನ್ನೊ ದೃಷ್ಟಿಯಿಂದ ಇದು ಮಾಡ್ತಾರೆ ಹಾಗಾಗಿ ಅವರೂ ಅವರು ಕೂಡ ಅಷ್ಟೆ ಭಾಳ ಹಚ್ಕೊಂಡಾರೆ ನಮ್ಮ ಮನೆಯೋರ್ಗೆ ಬಹಳ ಖುಷಿ ಖುಷಿ ಆಗಿ ಇದು ಮಾಡ್ತಾರೆ ಎಂಥ ಮಗ ಅದಾನಲ್ಲ ಅಂತಹೇಳಿ ಭಾಳ ಖುಷಿಪಡ್ತಾರೆ ಹೀಗೆ ಇಂಥ ಸಂದರ್ಭದೊಳಗು ಕೂಡ ನಾವು ಆ ಊರಿಗೆ ಹೋಗ್ತೀವಿ ಹಳ್ಳಿಗೆ ಹೋಗಿ ಇದ್ದು ಅಲ್ಲಿ ಆರೈಕೆ ಮಾಡಿ ಬರ್ತೀವಿ ಮತ್ತೆ ಅಲ್ಲಿ ಅನುಕೂಲ ಆಗಲಿಲ್ಲ ಅಂದರು ಕೂಡ ಅವ್ರನ್ನು ನಮ್ಮೂರಿಗೆ ಕರ್ಕೊಂಡುಬಂದು ಇಟ್ಟುಕೊಂಡು ಎಂಟು ಹತ್ತು ದಿನ ಇಟ್ಟುಕೊಂಡು ದೊಡ್ಡ ಆಸ್ಪೆಟ್ಲ್ನಲ್ಲಿ ತೋರಿಸಿ ಅವ್ರಿಗೆ ಆರೈಕೆ ಮಾಡಿ ಅವರು ಊಟ ಮಾಡಕೆ ಆಗತ್ತೆ ಅನ್ನೋವರ್ಗು ಇಟ್ಟುಕೊಂಡು ಆಗ ನಾವು ಹೋಗ್ತೀವಿ ಅಂತ ಹೇಳಿ ನಿಂದಿರ್ತಾರೆ ಯಾಕಂತಂದ್ರೆ ಇದು ಹಳ್ಳಿಯಲ್ಲ ಇದು ಸಿಟಿಯಾಗತ್ತಲ್ಲ ಹಾಗಾಗಿ ಹಳ್ಳಿ ಜನ್ರೊಳಗೆ ಅಲ್ಲಿ ತಮ್ಮ ಪ್ರೆಂಡ್ಸು ಅವ್ರೆಲ್ಲ ಒಂಥರ ಮನೆ ಒಳ್ಗೇನು ಮಾಡ್ದೇಯಿದ್ದರು ಹೊರಗೆಲ್ಲ ಅವರ ಕೂಡಿ ಊಟ ಮಾಡೋದು ನಲಿಯೋದು ಮಾತಾಡೊದು ಎಲ್ಲ ಇರುತ್ತಲ್ಲ ಅದನ್ನು ನಾವು ಕೊಡೋಕಾಗಲ್ಲಲ್ಲ ಇಲ್ಲಿ ಹಾಗಾಗಿ ಹೋಗ್ತೀವಿ ಆರಾಮಾಗಿ ಇವೆಲ್ಲವು ನಾವು ಇಲ್ಲೆ ಸಹ ಮತ್ತೆ ಬರ್ತೀವಿ ಅಂತ ಹೇಳ್ತಾರೆ ಆಯಿತಪ್ಪ ನೀವು ಎಲ್ಯಾರು ಇರಿ ಒಟ್ಟು ಆರಾಮ ಇರ್ರಿ ಅಂತ ನಾವು ಹೇಳ್ತೀವಿ ಮತ್ತೆ ಅವ್ರ್ನ ಕಳಿಸಿಕೊಡ್ತೀವಿ ಕಳಸ್ಕೊಟ್ಮ್ಯಾಲು ಹೋದಮೇಲು ಕೂಡ ಫೋನ್ ಮಾಡ್ತಾಯಿರ್ತೀವಿ ಏನಪ್ಪ ಆರಾಮ ಇದ್ದೀರ ಹೆಂಗದಿರಿ ಊಟ ಮಾಡ್ತೀರೊ ಇಲ್ವೊ ಏನು ಊಟ ಮಾಡಿದ್ರಿ ಹಣ್ಣು ತಿನ್ನಿರಿ ಹಾಲು ಕುಡೀರಿ ಅಂತ ಹೇಳ್ತೀವಿ ಆಮೇಲೇನಾದ್ರು ದುಡ್ಡಿನದು ಕೊರತೆ ಆಯಿತು ಅಂತಂದರೆ ಪೋನ್ಪೇ ಮೂಲಕ ಅವ್ರಿಗೆ ಫೋನ್ಪೇ ಮಾಡಿ ಅವ್ರಿಗೆ ಹಣ್ಣು ಹಾಲು ಯಾವ್ದು ಕೊರತೆ ಆಗ್ಲಾರ್ದಂಗೆ ನೋಡ್ಕೊಳ್ಳೊದಾಗಿರ್ಬೋದು ಬರೀ ಹಬ್ಬ ಹರಿದಿನಕ್ಕಷ್ಟೆ ನಾವು ಹೋಗೋ ಉದ್ದೇಶ ಇಟ್ಕೊಳ್ಲಾಗ್ದೆ ಅಲ್ಲಿ ಇರುವಂತಹ ಯಾರಿಗೆ ತೊಂದರೆ ಆದರು ಕೂಡ ನಾವು ಹೋಗ್ತೀವಿ ಬರ್ತೀವಿ ನಮಗೇನಾದರು ತೊಂದರೆ ಆದರು ಕೂಡ ಅವರು ಬರ್ತಾರೆ ಇದ್ದು ಮಾತಾಡಿ ಹೋಗಿ ಹೋಗಿ ಹೋಗ್ತಾರೆ ಹೀಗೆ ಹಳ್ಳಿ ಒಳಗಡೆ ಹಳ್ಳಿ ಜೀವನ ತುಂಬ ಚೆಂದ ಆದ್ರೆ ಅಲ್ಲಿ ಏನು ಉದ್ಯೋಗಕ್ಕೆ ಅವ್ಕಾಶಗಳು ಕಡಿಮೆ ಇದ್ದರು ಕೂಡ ಜೀವನ ಬಹಳ ಉತ್ತಮವಾಗಿರುತ್ತೆ ಯಾಕಂದ್ರೆ ಏನೇ ಇಲ್ಲಿ ಸಿಟಿಯಷ್ಟು ತಿನ್ನೋದಕ್ಕೆ ಬೇರೆ ಬೇರೆ ಥರದ ಥರದ ಇದು ಸಿಗದೇ ಇದ್ದರು ಕೂಡ ಅಲ್ಲಿ ಆರ್ಗ್ಯಾನಿಕಿಗೆ ಸಂಬಂಧಪಟ್ಟಂತ ಅಂದರೆ ಹೆಚ್ಚು ಪೌಷ್ಠಿಕ ಆಹಾರಗಳನ್ನು ನಾವು ಅಲ್ಲಿ ಸೇವನೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಒಳ್ಳೆ ಗಾಳಿಯನ್ನು ಸೇವನೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಯಾಕಂದ್ರೆ ಇಲ್ಲಿ ವಾಹನಗಳ ಪಲೂಷನಿಂದ ಸಾಕಷ್ಟು ವಾತಾವರಣ ಕೆಟ್ಟು ಹೋಗಿರತ್ತೆ ಕೆಟ್ಟು ಹೋಗಿ ಹಾಳಾಗಿರುತ್ತೆ ಆದ್ರೆ ಹಳ್ಳಿ ಒಳಗಡೆ ಇನ್ನು ಆ ಒಂದು ವಾತಾವರಣ ಉಳ್ಕೊಂಡದೆ ಗಿಡ ಮರಗಳು ಜಾಸ್ತಿ ಇದಾವಲ್ಲಿ ಆಮೇಲೆ ಹೈನು ತಿನ್ನುವುದಕ್ಕೆ ಆ ಆಕಳ ಹಾಲು ಎಮ್ಮೆಯ ಹಾಲು ಎಲ್ಲ ಹೇರಳವಾಗಿ ಸಿಗುತ್ತೆ ಆದ್ರೆ ಈ ಸಿಟಿ ಒಳಗೆ ಸಿಗೊಂಗಿಲ್ಲ ಅಲ್ಲಿ ಹೋದಾಗೆಲ್ಲ ನಾವು ಚೆನ್ನಾಗಲ್ಲಿ ಹಾಲು ಮೊಸರು ಊಟ ಮಾಡಿ ಖುಷಿಯಾಗಿ ಇದ್ದು ಬರೋ ಹಂಗೆ ಆಗತ್ತೆ ಮತ್ತೆ ನಿಯಮಿತವಾಗಿ ಮೇ ಭೇಟಿ ಮಾಡ್ತೀವಿ ಅಂತೇನು ಇಲ್ಲ ಆ ಸಂದರ್ಭ ಸಮಯ ಬಂತು ಅಂತಂದರೆ ನಾವು ಅಲ್ಲಿ ಭೇಟಿ ಮಾಡೋದಕ್ಕೆ ಹೋಗ್ತೀವಿ ಹಾಗೆ ಹಳ್ಳಿಯಂತ ನಾವದನ್ನು ದೂರುವುದಿಲ್ಲ ಸಿಟಿ ಅಂತ ಇದನ್ನು ಹೆಮ್ಮೆಪಡೋದಿಲ್ಲ ಹಳ್ಳಿಯಿಂದನೇ ದಿಲ್ಲಿ ಅನ್ನುವಂತದ್ದನ್ನು ನಾವು ಕೇಳೇವಿ ಹಾಗಾಗಿ ಹಳ್ಳಿನು ಅಷ್ಟೇ ದಿಲ್ಲಿನು ಅಷ್ಟೇ ಅಲ್ಲಿ ನಮ್ಮ ಜೀವನ ಒಂದೇ ಶಾಶ್ವತ ನಾವು ಹೇಗೆ ಜೀವನ ಮಾಡ್ತೀವಿ ಅನ್ನೋದು ಶಾಶ್ವತ ಹೌದಲ್ಲವಾ